ಅಲೋ ನಮಸ್ಕಾರ ಸರ್ ನನ್ನ ಹೆಸ್ರು ತನುಜ್ ಅಂತ ಮಾತಾಡ್ತಿರೋದು ನೀವು ದೇವರಾಜ್ ಡಾಕ್ಟ್ರ ಮಾತಾಡ್ತಿರೋದು ಸರ್ ನಾನು ಲಾಸ್ಟ್ ಟೈಮೂ ಲಾಸ್ಟ್ ವೀಕ್ ಬಂದಿದ್ದೆ ಸರ್ ನೆಗಡಿ ಕೆಮ್ಮು ಜ್ವರ ಅಂತಂದು ಸರ್ ಜ್ವರ ಹೋಗಿದೆ ನೆಗಡಿ ಕೆಮ್ಮು ಸ್ವಲ್ಪ ಜಾಸ್ತಿ ಆಗಿದೆ ಸರ್ ಅದೇ ಏನು ಮಾಡ್ಬೇಕು ಸರ್ ಸರ್ ಪ್ಯಾರಾಸಿಟಮ್ ಹಾಂ ಟ್ಯಾಬ್ಲೆಟ್ ಕೊಟ್ಟಿದ್ರಿ ಆ ಟ್ಯಾಬ್ಲೆಟೂ ಪ್ಯಾರಾಸಿಟಮಲ್ ಒಂದು ಸಿಟ್ರಝಿನ್ ಒಂದ್ ಕೊಟ್ಟಿದ್ರಿ ಹಾಂ ಕಮ್ಮಿ ಆಗಿಲ್ಲ ಸರ್ ಒಂದು ಸ್ವಲ್ಪ ಸರ್ ಇವತ್ತು ಬರಕ್ಕಾಗಲ್ಲ ಸರ್ ಇವತ್ತು ನಾಳೆ ಬರ್ತೀನಿ ಸರ್ ನಾಳೆ ಎಷ್ಟೊತ್ತಿಗೆ ಬರಲಿ ಒನ್ ತರ್ಟಿ ಮೇಲೆ ಟೋಕನಾ ವಿತ್ಔಟ್ ಟೋಕನ ಸರ್ ಹಾಂ ಅದೆ ಹೌದು ಸರ್

ಹೌದು ಸರ್ ಮೊನ್ನೆ ಮಳೆ ಬಂದಿತ್ತು ಒಂದ್ ಸ್ವಲ್ಪ ಕೋಲ್ಡ್ ಐಟಮ್ ತಿಂದಿದ್ದೆ

ಹಾಂ ಓಕೆ